ಅಲೋ ಸರ್ ನಾನು ಓಲಾ ಕ್ಯಾಬ್ ಬುಕ್ ಮಾಡಿದ್ದೆ ಇನ್ನೂ ಬಂದಿಲ್ಲ ಎಲ್ಲಿದ್ದೀರಾ ಸರ್ ಇನ್ನೂ ಎಷ್ಟೊತ್ತಾಗುತ್ತೆ ಸರ್ ನಾನು ಬುಕ್ ಮಾಡಿ ಆಗಲೇ ಇಪ್ಪತ್ತು ನಿಮಿಷ ಆಯಿತು ನೀವು ಇನ್ನೂ ಬಂದಿಲ್ಲ ನಂಗೆ ಅರ್ಜೆಂಟ್ ಮೀಟಿಂಗ್ ಇದೆ ಸರ್ ಹೋಗ್ಬೇಕಾಗಿತ್ತು ಬೇಗ ಇವಾಗ ಎಲ್ಲಿದ್ದೀರಾ ಹೇಳಿ ಓಕೆ ಅಲ್ಲಿ ಸೀದಾ ಬಂದ್ಬಿಟ್ಟು ಎಡಕ್ಕೆ ತಿರ್ಕೊಳ್ಳಿ ಸರ್ ಅಲ್ಲಿಂದ ನೀವೊಂದು ಐದು ನಿಮಿಷ್ದಲ್ಲೇ ಬರ್ಬೋದು ಆದಷ್ಟು ಬೇಗ ಬನ್ನಿ ಸರ್ ಆವಾಗಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಬಂದಿಲ್ಲ ನೀವು ಓಕೆ ಸರ್